ನಮ್ಮ ಪ್ರದೇಶಕ್ಕೆ ಇವಾಗಂತೂ ಪ್ರವಾಸಿಗರು ಬರುವಂಥದ್ದು ಸಂಖ್ಯೆ ಅಂತ ಹೇಳುವಂಥದ್ದು ಏರ್ತಾ ಹೋಗ್ತಾ ಉಂಟು ಅವರು ನಮ್ಮ ಪ್ರವಾಸಿ ತಾಣವನ್ನು ನೋಡಲಿಕ್ಕೆ ಎಷ್ಟೋ ದೂರ ದೂರದ ಸ್ಥಳಗಳಿಂದ ಬರ್ತಾ ಇದ್ದಾರೆ ನಮ್ಮ ಪ್ರದೇಶದಲ್ಲಿ ಅವರಿಗೆ ಉಳ್ಸ್ಕೊಳ್ಳಿಕ್ಕೆ ವಸತಿ ಆಗಿರ್ಬೋದು ಅವರಿಗೆ ಬರಲಿಕ್ಕೆ ಸಾರಿಗೆ ಸಂಪನ್ಮೂಲ ಆಗಿರ್ಬೋದು ಮತ್ತು ಅವರಿಗೆ ಬೇಕಾಗುವಂತಹ ಮೂಲಭೂತ ವ್ಯವಸ್ಥೆಗಳು ನಮ್ಮ ಪ್ರದೇಶದಲ್ಲಿ ಅವರಿಗೆ ಬೇಕಾಗುವಷ್ಟು ಉಂಟು ಅದನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳವಣಿಗೆ ಮಾಡಲಿಕ್ಕೆ ನಾವು ನಮ್ಮ ಊರಿನ ನಮ್ಮ ಪ್ರದೇಶದ ಜನರು ಯಾವಾಗಲೂ ಮುಂದೆ ಇರ್ತಾರೆ ಮತ್ತು ನಮ್ಮ ಪಂಚಾಯತ್ ಗ್ರಾಮ ಪಂಚಾಯತ್ ಎಲ್ಲದಕ್ಕೂ ಕೂಡ ಈ ಎಲ್ಲ ಸೌಲಭ್ಯಗಳನ್ನು ತುಂಬ ಉತ್ತಮ ರೀತಿಯಲ್ಲಿ ಅಭಿವೃದ್ಧಿ ಮಾಡಲಿಕ್ಕೂ ಕೂಡ ಸಹಾಯ ಮಾಡಲಿಕ್ಕೆ ನಮ್ಮ ಗ್ರಾಮ ಪಂಚಾಯತಿಗೂ ನಾವು ದೂರನ್ನು ಕೂಡ ನಾವು ಪ್ರತಿ ತಿಂಗಳು ನೊ ನೀಡುತ್ತೇವೆ ಎಲ್ಲವನ್ನು ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಪ್ರವಾಸಿ ತಾಣಗಳಿಗೆ ಪ್ರವಾಸಿಗರು ಬರ್ತಾರೆ ಅವರಿಗೆ ಬೇಕಾದ ಎಲ್ಲ ವ್ಯವಸ್ಥೆಗಳು ಕರೆಕ್ಟ್ ಆಗಿ ಇರಬೇಕು ಅಂತ ಯಾಕೆ ಅಂದರೆ ಒಂದು ಪ್ರವಾಸಿಗರು ಬಂದು ಒಂದು ಪ್ರವಾಸಿ ತಾಣವನ್ನು ಅವರು ನೋಡಿದಾಗ ಉಂಟಲ್ವಾ ಅವರಿಗೆ ಆ ಪ್ರವಾಸಿ ತಾಣವನ್ನು ನೋಡಿದ ಖುಷಿಯ ಜೊತೆಗೂ ಕೂಡ ನಮ್ಮ ಪೂರ್ತಿ ಪ್ರದೇಶದಲ್ಲಿ ಅವರು ನಮ್ಮ ವಸತಿ ಸಾರಿಗೆ ಮೂಲಭೂತ ವ್ಯವಸ್ಥೆ ಆಗಿರ್ಬೋದು ಇದೇ ರೀತಿ ಯಾವ ಸೇವೆಗಳನ್ನೆಲ್ಲ ಪಡಿತಾರೆ ನೋಡಿ ಅದರಿಂದಲೂ ಅಷ್ಟೇ ಖುಷಿ ಕೊಡಬೇಕು ನಾವು